ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಏಳ್ನೂರ ನಲ್ವತ್ತೆರಡು ಎರಡು ಲಕ್ಷದ ಅರ್ವತ್ತೆರಡು ಸಾವಿರ ಒಂಬೈನೂರ ಅರ್ವತ್ತೆರಡು ಮೂರು ಲಕ್ಷದ ಅರ್ವತ್ತಾರು ಸಾವಿರ ನಾನ್ನೂರ ಇಪ್ಪತ್ತೆರಡು ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಏಳ್ನೂರ ಇಪ್ಪತ್ತು ಆರು ಲಕ್ಷದ ಐವತ್ತೆರಡು ಸಾವಿರ ಆರ್ನೂರ ಮೂವತ್ತ ಎರಡು